ಇದು ಮೈತ್ರಿ ಸ್ವೀಟ್ ಸ್ಟಾಲ್ ಅವರು ಮಾತಾಡತೇನೆ ರೀ ನಮಗೆ ಸ್ವಲ್ಪ ಒಂದು ಇಪ್ಪತ್ತು ಕಿಲೋ ಜಾಮೂನಾ ಮತ್ತೆ ಇಪ್ಪತ್ತು ಕಿಲೋ ಕಾಜು ಕಡ್ಲಿ ಆರ್ಡ್ರ್ ಮಾಡೈತೆ ರೀ ನಾಳೆಗೆ ಬೇಕಾಗದ ಅರ್ಜಂಟ್ ಅದೆ ಭಾಳ ನೀವು ಮಾಡ್ಲಿಕಾಗ್ತದ ಏನು ರೀ ಹ್ಞೂ ರೀ ಸ್ವಲ್ಪ ಅದು ಲಾಸ್ಟ್ ಮೂಮೆಂಟ್ ಅದೆ ರೀ ಬಟ್ ಬೇಕಾಗೆದೆ ರೀ ಅರ್ಜಂಟ್ ನಾವು ಬೇರೆ ಕಡೆ ಅದು ಅದೇ ಬೇರೆ ಕಡೆ ಮಾಡಿದ್ದವು ರೀ ಅವ್ರು ಲಾಸ್ಟಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದು ಅವ್ರು ಆಗಲ್ಲ ಅಂತ ಅಂದುರು ರೀ ಈಗ ನಾವು ಬಿ ಏನು ಮಾಡ್ಬೇಕು ರೀ ಮನೆಗರೆ ಮಾಡ್ಲಕೆ ಆಗಲ್ಲ ಅಷ್ಟು ನಾಳಿಗೆ ಲೆವೆನ್ ಮುಂಜಾನೆ ಹನ್ನೊಂದು ರೀ ಅಂದರೇ ಮದಿ ಮದಿ ಇರ್ತದಲ್ಲ ಮದಿ ಅದ ರೀ ನಮ್ಮದು ಮನೆಯಾಗೆ ಕಾಕಾದು ಅವರದ್ದು ಮದಿ ಅಂದ್ರೆ ಈಗ ಮುಂಜಾನೆ ಹತ್ತಕ್ಕೆ ಬಿಳ್ತು ಅಲ್ಲರಿ ಅಕ್ಕಿ ಕಾಳ ಆಮೇಲೆ ಹನ್ನೊಂದ್ರಿಂದ ಊಟ ಚಾಲು ಮಾಡಬೇಕಂತದೆ ರೀ ಈಗ ನಾವು ಎರಡು ಎರಡು ನಮೂನಿ ಸ್ವೀಟ್ ಇಟ್ಟಿವಿ ರೀ ಊಟನ್ಯಾಗೆ ಐ ಅದೇ ಹೇಳ್ದೆ ಅಲ್ಲಾ ರಿ ಈಗ ಜಾಮೂನ್ ಮತ್ತು ಕಾಜು ಕಡ್ಲಿ ಎರಡು ಇಪ್ಪತ್ತು ಇಪ್ಪತ್ತು ರೀ

ಹಾಂ ಸ್ವಲ್ಪ್ ಜಾಸ್ತಿ ಆಯ್ತಲ್ಲ ರೀ ಕಮ್ಮಿ ಆಗಲ್ಲ ಏನು ರೀ ಯಾಕಂದ್ರೆ ಬೊಕ್ಕುಳ್ ಆರ್ಡ್ರ್ ಮಾಡ್ಲಾತಲ್ಲ ರೀ ಇಪ್ಪತ್ತು ಆ ನೋಡಿರಿವಯ ಇಪ್ಪತ್ತು ಕಿಲೋ ಹೇಳತ್ತೀವಿ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಅದು ನಮಗುನು ಗೊತ್ತದೆ ರೀ ದುಕಾನೆ ಸ್ವಲ್ಪತ್ತು ಜಲ್ದಿ ನಾನು ನಿಮ್ಗೆ ಇಪ್ಪತ್ತು ಕಿಲೋ ಹೇಳತೀನಿ ಜರಾ ರೇಟ್ ಜರ ಏನರ ನೋಡಿ ಮಾಡಿ ಕೊಟ್ರೆ ನಮಗುನು ಛಲೋ ಆತದೆ ಯಾಕಂದ್ರೆ ಮದಿ ಅದಲ್ಲ ರೀ ಭಾಳ ಖರ್ಚ್ಗಳು ಇರ್ತಾವೆ ಆ ಮದಿ ಮಗ್ಳು ಅದೇ ಬೇಕಂತ ಅಂದಾಳೆ ರೀ ನಮ್ಮದು ಏನಿಲ್ಲ ರೀ ಮದಿ ಮಗಳು ಅದೇ ಬೇಕಂತ ಅಂದಾಳೆ ರೀ ನಾವು ಬಿ ಏನು ಮಾಡಲಕಾತದೆ ಅದು ಬಿ ಇಪ್ಪತ್ತು ಕಿಲೋ ರೀ ಅದುರ್ದು ಎಷ್ಟು ಅದ ರೀ ರೇಟ್ ನೀವು ಎಲ್ಲ ಹಿಂಗೆ ಎಂದ್ರೆ ನಾ ಹ್ಯಾಂಗೆ ಮಾಡ್ಬೇಕು ರೀ ಮದಿ ಅದೆ ರೀ ಖರ್ಚು ಭಾಳ ಇರ್ತವೆ ನೀವು ತಿಳ್ಕೊಬೇಕು ಬೆಲೆ ನನ್ಗು ತಿಳಿತವೆ ರೀ ಏನು ನಿಮಗೆ ಹೇಳದಿನಿ ಅಲ್ಲ ರಿ ಪೈಲೇ ಬೇರೆ ಅವ್ರಿಗೆ ಕೊಟ್ಟಿದೊಳು ಅವ್ರು ಲಾಸ್ಟ್ ಮೂವ್ಮೆಂಟ್ ಕೈ ಕೊಟ್ಟರು ಒಂದೇ ನೋಡಿರಿ ಒಂದು ನಾ ಅಂದರು ಗುಲಾಬ್ ಜಾಮೂನ್ ಒನ್ ಮು ಒನ್ ನೂರ ಮೂವತ್ತು ರೂಪಾಯಿ ತಗೋರಿ ತು ಕಾಜು ಕಡ್ಲಿ ಒಂದು ವಾ ಒನ್ ಏಯ್ಟಿ ತಗೋರಿ ಕರೆಕ್ಟ್ ಅದೆ ರೀ ನೋಡಿ ರಿ ಸ್ವಲ್ಪ ಅಂದ್ರುನು ಲಾಸ್ಟಿಗೆ ಉಳ್ದ್ರೆ ವಾಪಸ್ಸು ತಗೊಂಡು ಹೊತಿರೇನು ರೀ ವಾಪಸ್ಸು ಒಯ್ಯಲ್ಲ ರೀ ನೀವು ಅಂದರು ಇಪ್ಪತ್ತು ಕೆ ಜಿ ಒಯ್ಯುರೆ ನಮ್ಮ ಕಡಿನೇ ಆತು ಒಮ್ಮೆ ಆಗಲ್ಲ ರೀ ಒದೊಂದು ಕಡೆ ಒದೊಂದುಸರಿ ಮಂದಿ ಬಂದ್ರನು ಉಳಿತದಲ್ಲ ರೀ ಸ್ವೀಟ ಆಯ್ತು ತಗೋರಿ ಅಷ್ಟೆ ಕೊಡ್ರಿ ರೇಟ್ ನೋಡಿರಿ ಒಂದು ಸ್ವಲ್ಪ ಆಯ್ತು ರೀ ನೀವು ನಮ್ಗೆ ಮುಂಜಾನೆ ಕಾಲ್ ಮಾಡಿ ಹೇಳ್ತಿನಿ ನೋಡಿರಿ ಹಾಂ ಇಡ್ತಿನಿ ನೋಡಿರಿ